ನನ್ನ ಹೆಸ್ರು ರಂಜಿತ ನಾನು ಮಾಡುವ ಅಡ್ಗೆ ಯಾವುದೆಂದರೆ ಅಕ್ಕಿ ಹಿಟ್ಟನ್ನು ತಯಾರಿಸಿ ಅಕ್ಕಿ ಹಿಟ್ಟನ್ನು ತಯಾರಿಸಿದ ನಂತರ ಅಕ್ಕಿಯಿಂದ ಸ್ವಲ್ಪ ನೀರು ಬೆರೆಸಿ ಅಕ್ಕಿ ರೊಟ್ಟಿಯನ್ನು ತಯಾರು ಮಾಡಬಹುದು ಹಾಗೆಯೇ ರಾಗಿಯನ್ನು ಮಿಲ್ಲಿಗೆ ಮಿಲ್ಲಿಗೆ ಹಾಕಿಸಿ ರಾಗಿ ಹಿಟ್ಟಲ್ಲಿ ರೊಟ್ಟಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತದೆ ಹಾಗೂ ಅದಕ್ಕೆ ಎಳ್ಳು ಚಟ್ನಿಯನ್ನು ಮಾಡಿದರೆ ತುಂಬ ರುಚಿಕರವಾಗಿರುತ್ತದೆ ಆ ನಂತರ ನಮ್ಮ ಬೆಳಗಾವಿ ಸೈಡಲ್ಲಿ ಯಾವುದೇ ತಿನಿಸುಗಳನ್ನು ಹಲ್ ಹಲವು ದಿನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಬಹುದಾದ ರೊಟ್ಟಿಯೆಂದರೆ ಜೋಳದ ರೊಟ್ಟಿ ಜೋಳದ ರೊಟ್ಟಿಗೆ ಯಾ ಉಪ್ಪಿನಕಾಯಿಯಾಗಿರಬಹುದು ಅಥವಾ ಮ ಚಟ್ನಿ ಕಡಲೆ ಬೀಜದ ಚಟ್ನಿ ಆಗಿರಬಹುದು ಮತ್ತು ಯಾವುದೇ ಚಟ್ನಿಯಾಗಿರ್ಬೋದು ಇದರ ಅದು ರಾಗಿ ಹಿಟ್ಟನ್ನು ಮಿಲ್ಲಿಗ್ಹಾಕ್ಸಿ ಮಿಲ್ಲಿನಿಂದ ತಂದು ಮನೆಯಲ್ಲಿ ನೀರಿಗೆ ಹಾ ಮಿತವಾದ ನೀರನ್ನು ಬಳಸಿ ರಾಗಿ ಹಿಟ್ಟನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಆ ತೂರಿ ತೂರಿ ಅದೇ ಹಸಿ ಹಿಟ್ಟನ್ನು ತುಂಬ ಹಾಕಿ ಮುದ್ದೆಯನ್ನು ತಯಾರು ಮಾಡ್ಬೋದು ಅದರ ಜೊತೆಗೆ ಚಿಕನ್ ಸಾಮ್ ಚಿಕನ್ ಮಾಡುವ ವಿಧಾನ ಅದು ಫಷ್ಟು ಈರಿ ಈರುಳ್ಳಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೂ ಅದನ್ನು ಎಣ್ಣೆಗ್ಹಾಕಿ ಹುರಿದು ಅದು ತುಂಬ ಸ್ವಲ್ಪ ಹೊತ್ತು ನೇಯ ಅದು ಬೇಯುವ ತನಕ ಕಾದಿಟ್ಟು ಅದನಂತರ ಮಾಡಿ ಮಾಡುವುದು ಹಾಗೂ ಸಾಂಬಾರು ಅಥವಾ ರಾಗಿ ಇದು ಕಲ್ಲು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಒಲೆಯಲ್ಲಿ ಇಟ್ಟು ಬೇಯಿಸಿ ಆದನಂತರ ಚಿಕನನ್ನು ಒಂದು ಬೌಲಿನಲ್ಲಿ ತೊಳೆದು ಹಾಕಿ ಅದನ್ನು ಹುರಿದು ಸ್ವಲ್ಪ ತಕ್ಕ ಮಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಗೂ ನಾವು ಗ್ರೇಂಡ್ ಮಾಡಿರುವ ಇದು ಮಸಾಲೆಯನ್ನು ಅದರೊಳಗೆ ಸೇರಿಸಬೇಕು ಸೇರಿಸಿದ ನಂತರ ಹಾಂ ಅದು ಮಿಕ್ಸ್ ಮಾಡುತ್ತಾ ಸ್ವಲ್ಪ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆಯಷ್ಟು ಬೇಯಲು ಬಿಡಬೇಕು ಅದನಂತರ ಅದು ಬೆಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಪಕ್ಕಕ್ಕೆಇಡಬೇಕು ಹಾಗೂ